ಯೂಟ್ಯೂಬ್ ಚಾನಲ್ಲು ಟಿ ವಿ ಚಾನಲ್ ಕಾರ್ಯಕ್ರಮಗಳು ಪ್ರ ಇಲ್ಲ ಚೆನ್ನಾಗಿದೆ ಅದು ಇಷ್ಟಾನೇ ಅದರಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಅಡುಗೆ ವಿಧಾನ ತೋರಿಸುತ್ತಲ್ಲ ಅದು ಬಹಳ ಸುಲಭ ಇದು ಸುಲಭ ಮತ್ತು ಒಳ್ಳೆಯದು ಒಳ್ಳೆದಿದೆ ಅದು ಹೆಲ್ಪ್ ಆಗುತ್ತೆ ಸಹಾಯ ಆಗುತ್ತೆ ಅಡುಗೆ ಮಾಡದೇ ಮಾಡಕ್ಕೆ ಬರದೇ ಇರೋರು ಅದು ಯೂಸ್ ಮಾಡ್ಕೋಬೋದು ಅಡುಗೆ ಮಾಡೋದಕ್ಕೆ ಬಂದು ಬರದೇ ಇರೋರು ಯೂಟ್ಯೂಬ್ ಚಾನಲಲ್ಲಿ ನೋಡಿ ನೋಡಿ ಅಡುಗೆ ಮಾಡ್ಬೋದು ಟಿ ವಿಯಲ್ಲಿ ನೋಡಿ ನೋಡ್ಬೋದು ಕಲಿಬೋದು ಆದರೆ ಮಾಡೋಕ್ಕಾಗಲ್ಲ ಯೂಟ್ಯೂಬ್ ಚಾನಲಲ್ಲಿ ಯೂಟ್ಯೂಬ್ ಚಾನಲ್ ಆನ್ ಮಾಡಿಬಿಟ್ಟು ಅಡುಗೆ ಮಾಡ್ಕೊಬೋದಲ್ಲ ನಾವು ಅಡುಗೆ ಮಾಡಕ್ಕೆ ಬರ ಬರೋದೇ ಇಲ್ಲ ನಮಗೆ ಬಿರ್ಯಾನಿ ಮಾಡೋಕ್ಕೆ ನಮಗೆ ಕಬಾಬ್ ಮಾಡಕ್ಕೆ ಬರಲ್ಲ ಅಂಥವರು ಅದು ಆರಾಮಾಗಿ ಸುಲಭವಾಗಿ ಅಡುಗೆ ಮಾಡ್ಕೊಬೋದು ಯೂಟ್ಯೂಬ್ ಚಾನಲಲ್ಲಿ ಒಂದು ಏನಾದರೂ ಆನ್ ಮಾಡಿ ನಾವು ನೋಡುದ್ರು ಮಾಡ್ತೀವಿ ನೋಡದೆ ಇದ್ರೂ ಮಾಡ್ಕೊತೀವಿ ಅಡುಗೆ ಅದರಲ್ಲಿ ಏನೂ ಇದಿಲ್ಲ ಆರಾಮಾಗಿ ಏನು ಇದು ನಾರ್ಮಲ್ ಸೊಪ್ಪು ಸೊಪ್ಪು ಸಾಂಬಾರು ಏನಾದರೂ ಸಾಂಬಾರ್ಸ್ ನಾರ್ಮಲ್ ಸಾಂಬಾರ್ಸ್ ಇದೆಯಲ್ಲ ಅದೆಲ್ಲ ಮಾಡ್ಕೊತೀವಿ ನಾವು ಏನು ಅದ್ರಲ್ಲಿ ಏನು ವ್ಯತ್ಯಾಸ ಇಲ್ಲ ಆರಾಮಾಗಿ ಮಾಡ್ಬೋದು ಆದರೆ ಇದರಲ್ಲಿ ಏನಂದರೆ ಐಟಮ್ಸ ಏನು ಹಾಕೋದು ಯಾವ ಟೈಮಲ್ಲಿ ಯಾವ ನ್ಯಾಕಿಂದ ನಾವು ಕಲ್ತ್ಕೊಂಡು ನಾವು ಮಾಡ್ಕೋಬೇಕು ಎಲ್ಲ ಬರುತ್ತೆ ನಮಗೆ ಅಂತ ಮಾಡಕ್ಕೆ ಹೋದರೆ ಅದು ಇದಾಗಿ ಬಿಡುತ್ತೆ ಯಾವ ಟೈಮಲ್ಲಿ ಯಾವ್ದು ಹಾಕಬೇಕು ಅದು ಫಸ್ಟ್ ಕಲಿಯೋದು ಇರೋದು ನ್ಯಾಕ್ ಅದು ಕಲಿಬೇಕಾಗಿರೋದು ಇವಾಗ ನಾವು ರಂಜಾನ್ ರಂಜಾನಲ್ಲಿ ಅದು ಫೇಮಸ್ ಒಂದು ತಿಂಗಳು ಅದರಲ್ಲಿ ಮಾಡೋ ತಿಂಡಿಗಳು ಸೂಪ್ಪರ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿದೆ ಏನಂದರೆ ಡೈಲಿ ಉಪವಾಸ ಇರ್ತೀರಲ್ಲ ಅದು ಉಪವಾಸ ಇದ್ದು ನಾವು ಉಪವಾಸ ತೆಗಿಬೇಕಂದ್ರೆ ಏನಾದರೂ ಒಂದು ತಿಂಡಿ ಇರಲೇಬೇಕು ಅದರಲ್ಲಿ ಕತಿರ ಗೋಂದ್ ಅಂತ ಕತಿರ ಗೋಂದ್ ಅಂತ ಒಂದು ನೆನೆಯಕ್ಕೆ ಹಾಕಿ ಬಿಡ್ತೀವಿ ಆಮೇಲೆ ಇಸಬ್ ಕಿ ಭೂಸಿ ಅಂತ ಹಾಕ್ತೀನಿ ಜಾಫ್ರಾನ್ ಅಂತ ತೆಗಿತೀನಿ ಅದು ಅದು ಇದು ಫಸ್ಟ್ ನೆನೆಯಕ್ಕೆ ಹಾಕ್ಬಿಡ್ಬೇಕು ರಾತ್ರಿನೇ ಬೆಳಿಗ್ಗೆ ಬೆಳಿ ಇವಾಗ ಸಾಯಂಕಾಲ ಉಪವಾಸಕ್ಕೆ ಬೇಕಾದರೆ ಬೆಳಿಗ್ಗೆ ಹಾಕಬೇಕು ಬೆಳಿಗ್ಗೆ ಹಾಕಿಬಿಟ್ಟು ಸಾಯಂಕಾಲ ಕಷ್ಟಡ್ ಅಂತ ಮಾಡ್ತೀವಿ ಹಾಲಲ್ಲಿ ಅದು ಹಾಲಲ್ಲಿ ಫ್ರೂಟ್ಸ್ ದ್ರಾಕ್ಷಿ ಹಣ್ಣಿದೇನಿದೆ ದ್ರಾಕ್ಷಿ ಹಣ್ಣು ಆಮೇಲೆ ಸೀಬೆ ಹಣ್ಣು ದಾಳಿಂಬೆ ಇದು ದಾಳಿಂಬೆ ಬನಾನ ಬಾಳೆಹಣ್ಣು ಚಿಕ್ಕಿ ಬಂದು ಚಿಕ್ಕದು ಚಿಕ್ಕಿ ಬಾಳೆಹಣ್ಣು ಬರುತ್ತಲ್ಲ ಅದು ಯೂಸ್ ಮಾಡ್ತೀವಿ ಅದರಲ್ಲಿ ಕಸ್ಟಡ್ಗೆ ಕಸ್ಟರ್ಡ್ ಪೌಡರ್ ಅಂತ ಸಿಗುತ್ತೆ ಅದು ಹಾಲಲ್ಲಿ ಇದು ಇದು ಮಾಡಿಬಿಡ್ಬೇಕು ಬೆರೆಸಿ ಕಾಯಿಸಬೇಕು ಚೆನ್ನಾಗಿ ಕುದಿಬೇಕು ಹಾಲು ಹಾಲು ಕುದಿದ್ಮೇಲೆ ಫ್ರಿಜ್ಜಲ್ಲಿ ಇಡ್ಬೌದು ಇಲ್ಲದಿದ್ರೆ ತಣ್ಣಗೆ ಇಡ್ಬೌದು ನೀವು ಆರಾಮಾಗಿ ಇಲ್ಲದಿದ್ರೆ ಫ್ರಿಜ್ಜಲ್ಲಿ ಇಡಿ ಇಡಬೇಕು ಸಕ್ಕರೆ ಹಾಕಿ ಕುದ್ಸ್ಬೇಕು ಅದು ತಣ್ಗಾಗ್ಬಿಡ್ಬೇಕು ತಣ್ಣಗಾಗಿದ್ಮೇಲೆ ಇದು ಇದಿದೆಯಲ್ಲ ಫ್ರೂಟ್ಸ್ ಇದೆಯಲ್ಲ ದ್ರಾಕ್ಷಿ ದಾಳಿಂಬೆ ಬನಾನ ಎಲ್ಲ ಬಾಳೆಹಣ್ಣು ಇದೆಲ್ಲ ಸ್ವಚ್ಛ ಮಾಡಿ ಕ್ಲೀನ್ ಆಗಿ ರೆಡಿ ತಯಾರಿಸ್ಕೊಬೇಕು ತಯಾರಿಸಿ ಅದ್ರಲ್ಲಿ ಬೆರೆಸಿ ಅದು ಮಿಲ್ಕ್ ಮೇಡ ಅದು ಸಿಗುತ್ತಲ್ಲ ಮಿಲ್ಕ್ ಮೇಡ್ ಹಾಕ್ಬೋದು ಅದರಲ್ಲಿ ಹಾಕಿಬಿಟ್ಟು ಬೆರಸಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕೊಟ್ಟರೆ ಸೂಪ್ಪರ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ರೀ ಅದು ಟೇಸ್ಟು ಚೆನ್ನಾಗಿರುತ್ತೆ ಆಮೇಲೆ ಆರೋಗ್ಯಕ್ಕು ಉಷ್ಣ ಇರು ಇರುತ್ತೆ ಉಷ್ಣ ಜಾಸ್ತಿ ಇರುತ್ತೆ ತಂಪಾದ ಒಂದು ಪಾನೀಯ ಅಂತ ಹೇಳ್ಬೋದು ಆಮೇಲೆ ಸಮೋಸ ಫೇವ್ರೆಟ ಫೇಮಸ್ ಕೂಡ ಅದು ಬೆಂಗ್ಳೂರು ಸಿಟಿಗೆಲ್ಲಿ ಒಂದೊಂದು ಸ್ಟೇಟಲ್ಲಿ ಒಂದೊಂದು ಫೇಮಸ್ ಇರುತ್ತೆ ಆಚೆ ಕಡೆ ಅದು ಇದು ವಡೆಯಂತೆ ಮೆಣಸಿನಕಾಯಿ ಬಜ್ಜಿ ಅಂತೆ ಆಲೂಗಡ್ಡೆ ಬಜ್ಜಿ ಅಂತೆ ಅದೆಲ್ಲ ರೆಡಿ ಮಾಡ್ಕೊತಾರೆ ಹೀರೆಕಾಯಿದು ಬಜ್ಜಿ ಅಂತೆ ಎಲ್ಲ ಇಲ್ಲಿ ನಮ್ಮ ಇದರಲ್ಲಿ ಬೆಂಗ್ಳೂರು ಸಿಟಿಯಲ್ಲಿ ಗ್ರಾಮಾಂತರ ಸಿಟಿ ಪ್ಲಸ್ ನಗರ ಇಲ್ಲಿ ಅದು ಜಾಸ್ತಿ ಫೇಮಸ್ ಅಂದರೆ ಸಮೋಸ ಸಮೋಸ ಮಾಡೋ ವಿಧಾನ ನೀವು ತರಕಾರಿ ನಾನ್ ವೆಜ್ ಇರ್ಬೋದು ವೆಜಿಟೇರಿಯನ್ ಇರ್ಬೋದು ಮಾಂಸಾಹಾರಿ ಇರ್ಬೋದು ಶಾಖಾಹಾರಿ ಇರ್ಬೋದು ಆದರೆ ಇದು ಬಳಸೋದು ತರಕಾರಿ ಮಾತ್ರ ಬಳ್ಸ್ಬೇಕಂದ್ರೆ ಬೀನ್ಸ ಆಲೂಗಡ್ಡೆ ಸಬ್ಬಸಿಗೆ ಸೊಪ್ಪು ಚುಕ್ಕೆ ಸೊಪ್ಪು ಹಾಕ್ಬೋದು ಆರಾಮಾಗಿ ಚೆನ್ನಾಗಿ ಸಣ್ಣ ಸಣ್ಣದಾಗಿ ಕತ್ತರ್ಸ್ಕೊಂಡು ರೆಡಿ ಮಾಡ್ಕೋಬೇಕು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಇರ್ತಲ್ಲ ಆ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು ಈರುಳ್ಳಿ ಎಣ್ಣೆಗೆ ಹಾಕಿ ಒಗ್ಗರಣೆ ಹಾಕಬೇಕು ಆಮೇಲೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಇದೆ ಅಲ್ಲ ಅದೆಲ್ಲ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ತರಕಾರಿ ಹಾಕಬೇಕು ತರಕಾರಿ ಹಾಕಿ ಮೆಣಸಿನಕಾಯಿ ಪುಡಿ ಉಪ್ಪು ಮಸಾಲೆ ಟೊಮ್ಯಾಟೊ ಈರುಳ್ಳಿ ಇದೆಲ್ಲ ಕೊತ್ತಂಬರಿ ಸೊಪ್ಪು ಇರುತ್ತಲ್ಲ ಅದು ರುಬ್ಕೊಂಡು ಇರ್ತೀವಿ ಅದರಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕದು ತರಕಾರಿ ಹಾಕಿ ಫ್ರೈ ಮಾಡಬೇಕು ಫ್ರೈ ಮಾಡಿಬಿಟ್ಟು ಒಂದು ಸೀಟಿ ವಿಝಲ್ಗೆ ಇಟ್ಬಿಡ್ಬೇಕು ಕುಕ್ಕರಲ್ಲಿ ಆಮೇಲೆ ಇದು ಸಮೋಸಾಗೆ ಹಸಿಹಿಟ್ಟು ಮೈದಾ ಹಸಿಹಿಟ್ಟು ಕಲ್ಸ್ಕೊಂಡು ಇಕ್ಕೊಂಡಿರ್ಬೇಕು ಚೆನ್ನಾಗಿ ಉಪ್ಪು ಸ್ವಲ್ಪ ಸಕ್ಕರೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಅದರಲ್ಲಿ ಕಲ್ಸ್ಕೊಬೇಕು ಮೈದಾದಲ್ಲಿ ಅದು ಹಸಿಟ್ ಕಲ್ಸ್ಕೊಬೇಕು ಕಲ್ಸ್ಕೊಂಡು ಹಪ್ಪಳ ಥರ ಮಾಡಿ ಮಾಡಿ ಹಾಕ್ಕೋಬೇಕು ನಾವು ಹಪ್ಪಳ ಹಪ್ಪಳ ಮಾಡಿಬಿಟ್ಟು ಮಾಡಿರ್ತೀವಲ್ಲ ನಾವು ತಿಂಡಿ ಅದು ಅದೇ ತರಕಾರಿದು ಮಾಡಿರ್ತೀರಲ್ಲ ತಿಂಡಿ ಅದು ಇದರಲ್ಲಿ ಹಾಕಿ ಹಪ್ಪಳದಲ್ಲಿ ಎಲ್ಲ ಮೂರು ನಂದು ಒಂದು ಹಪ್ಪಳ ಮಾಡಿಬಿಟ್ಟು ಅರ್ಧ ಕಟ್ ಮಾಡಬೇಕು ಕಟ್ ಮಾಡಿಬಿಟ್ಟು ಒಂದು ಕಡೆ ಅದು ಮಾತ್ರ ಸಮೋಸೆಗೆ ಹಾಕೋದು ನಾವು ಏನು ಹಾಕ್ತೀರಿ ಅದು ಹುರಿದು ಹಲ್ವ ಅಂತ ಇದು ಮಾಡ್ತೀನಿ ನಾನು ಅದರಲ್ಲಿ ಇಟ್ಬಿಟ್ಟು ಇದು ಹಪ್ಪಳ ಮುಚ್ಚಬೇಕು ಇಲ್ಬಿಡು ಯೂಟ್ಯೂಬ್ ಚಾನಲಲ್ಲಿ ಹಾಕಿಬಿಟ್ರೆ ಅದು ತೋರ್ಸ್ಬಿಡುತ್ತೆ ಸಮೋಸ ಹೇಗೆ ಮಾಡೋದು ವಿಧಾನ ಅಂತ ಹೇಳಿಬಿಟ್ರೆ ನಿಮಗೆ ಸಮೋಸ ಇದು ಪ ಹಪ್ಪಳ ಮಾಡೋದು ಇದು ಎಲ್ಲ ಕ್ಲೋಸ್ ಮಾಡ್ತೀರಲ್ಲ ಅದು ಎಲ್ಲ ಶೇಪ ಎಣ್ಣೆ ಬಿಸಿ ಮಾ ಕುದ್ಸ್ಕೋಬೇಕು ಚೆನ್ನಾಗಿ ಎಣ್ಣೆಯಲ್ಲಿ ಬಾಂಡ್ಲಿಯಲ್ಲಿ ಎಣ್ಣೆ ಕುದಿತಾಗೆ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ನಾವು ಸ್ಟೌವ್ ಆಮೇಲೆ ಸಮೋಸ ಹಾಕಬೇಕು ಸಮೋಸ ಹಾಕಿ ಸಮೋಸ ರೆಡಿ ಇದೆ ಸಮೋಸ ರೆಡಿ ಆಮೇಲೆ ಇದು ಕಸ್ಟಡ್ ಅಂತ ಹೇಳಿದೆ ಅಲ್ಲ ಇದು ಕಸ್ಟಡ್ ರೆಡಿ ಇದೆ ಖರ್ಜೂರ ಖರ್ಜೂರ ಖರ್ಜೂರ ಪೇ ಖರ್ಜೂರ ಬೇಕೇ ಬೇಕ್ರಿ ಅದು ಉಪವಾಸ ತೆಗಿಯಕ್ಕೆ ನಮಗೆ ಖರ್ಜೂರ ಬೇಕೇ ಬೇಕು ಏನು ನಾವು ನಮಾಜ್ ಮಾಡಬೇಕು ನಾವು ದೇವರ ಹತ್ತಿರ ಕೈ ಎತ್ತಿ ಕೇಳ್ಕೊಳ್ತೀವಿ ಅದು ಎಲ್ಲ ಅವರ ಹತ್ತಿರ ಕೇಳ್ಕೊಬೇಕು ನಮ್ಮ ಕೆಟ್ಟತನ ಬಿಟ್ಟು ನಾವು ಒಳ್ಳೆಯತನ ದಾರಿ ಒಳ್ಳೆಯ ದಾರಿ ಹಿಡಿಬೇಕಪ್ಪಾ ಅಂತ ಹೇಳಿಬಿಟ್ಟು ನಾವು ದೇವ್ರ ಹತ್ರ ಬೇಡ್ತೀವಿ ಆಮೇಲೆ ಇದೆಲ್ಲ ತಿಂಡಿ ತಿನಿಸುಗಳು ಎಲ್ಲ ರೆಡಿ ಮಾಡಿ ಇಕ್ತಿರಲ್ಲ ಒಂದು ನಾಲ್ಕು ಐದು ಜನಕ್ಕೆ ನಮಗೆ ಎಷ್ಟು ಶಕ್ತಿ ಇದೆ ನಮಗೆ ಎಷ್ಟು ಇದು ಇದೆ ಪರಿಸ್ಥಿತಿ ನಮ್ಮ ಪರಿಸ್ಥಿತಿ ನೋಡಿಕೊಂಡು ನಾವು ಬೇರೆಯವರ್ಗು ಕೊಡ್ಬೋದು ಒಂದು ನಾಲ್ಕೈದು ಮನೆಗೆಲ್ಲ ಕೊಡ್ಬೋದು ಅದು ಕಷ್ಟಡ್ ಮಾಡಿರ್ತೀರಲ್ಲ ಅದು ರಾಸಾಯನಿಕ ತಂಪು ತಂಪು ಪಾನೀಯ ತಂಪು ಪಾನೀಯ ಎಲ್ಲೂ ಎಲ್ಲರಿಗೆ ಕೊಡ್ಬೋದು ಸುಲಭವಾಗಿ ಕೊಟ್ಬಿಟ್ಟು ಸಮೋಸನೂ ಕೊಡ್ಬೋದು ಅವರೂ ನನಗೆ ತಗೊಂಡು ಬಂದು ಕೊಡ್ತಾರೆ ನಾವು ಅವ್ರಿಗೆ ಕೊಡ್ಬೋದು ಇದೇ ರಂಜಾನ್ ವಿಶೇಷ ವಿಶೇಷ ಅಂದರೆ ಇದೆ ಯಾರ್ಗು ನಮ್ಮ ಅಕ್ಕಪಕ್ಕದಲ್ಲಿರೋ ಜನ ಅವ್ರು ಹಸಿವಾಗಿರ್ಬಾರ್ದು ನಾವು ಹಸ್ವಾಗಿರ ಇರಿಸೋದಿಲ್ಲ ದೇವರು ನಾವು ಅವರದು ಯೋಚನೆ ಮಾಡಿದ್ರೆ ನಮ್ಗೂ ದೇವರು ನಮ್ಗೂ ಯೋಚನೆ ಮಾಡುತ್ತೆ ಅಂತ ಇದೇ ವಿಶೇಷ ರಂಜಾನ್ ಹಬ್ಬದಲ್ಲಿ ಅದು ಮಾಡ್ಕೊಬೋದು ಎಲ್ರುಗೂ ಕೊಡ್ಬೋದು ಅದು ಈ ಥರ ಮಾಡ್ದ್ರೇ ನಮಗೆ ದೇವ್ರೂ ಒಪ್ಕೊತಾನೆ ನಮಗೆ ನಾವು ಏನೋ ಕೆಟ್ಟ ಇದೇ ಇರಬೇಕು ನಮ್ಮ ಇದು ಇರಬೇಕು ಅಂತ ಆ ಥರ ಯೋಚನೆ ಮಾಡ್ಬಾರ್ದು ಒಂದು ನಾಲ್ಕು ಜನಕ್ಕೆ ನಾವು ತಿನ್ನು ತಿನ್ಸ್ರು ನಾವೂ ತಿನ್ಬೇಕು ಅಂದ್ರೇ ಎಷ್ಟೋ ಸಂತೋಷ ಸಿಗುತ್ತೆ ಎಷ್ಟೋ ಸಿ ರುಚಿನು ಬಂದ್ಬಿಡುತ್ತೆ ಜೊತೆಗೆ ನಾವು ಅವ್ರದು ಇವ್ರದು ಯೋಚನೆ ಮಾಡಲ್ಲ ನಾವು ಬರಿ ನಾವು ನಮ್ಮದು ನನ್ನದು ಅಂತ ಇದು ಮಾಡಿದ್ರೆ ನಮಗೆ ದೇವರು ಇರೋದನ್ನೂ ತಕೊಂಡ್ಬಿಡ್ತಾನಂತೆ ಅದಕ್ಕೆ ತಿಂಡಿ ತಿನಿಸುಗಳು ಮಾಡ್ಕೊಬೋದು ಯೂಟ್ಯೂಬ್ ಚಾನಲ್ ಇದೆಯಲ್ಲ ತುಂಬ ಒಳ್ಳೆಯ ಒಳ್ಳೆಯ ತಿಂಡಿಗಳು ಒಳ್ಳೆಯ ಇದು ತೋರಿಸುತ್ತೆ ಅದರಲ್ಲಿ ನಮಗೆ ಏನು ಪಡ್ಕೋಬೇಕು ಏನು ಮಾಡಬೇಕು ಅಂತ ಇವಾಗ ತಕ್ಷಣಕ್ಕೆ ನಾವು ಹಾಕ್ಕೋ ಫಸ್ಟ ಅಜ್ಜಿಯಂದಿರಿಗೆ ಅಕ್ಕಂದಿರಿಗೆ ತಾಯಂದಿರಿಗೆ ಅತ್ತೆಗೆ ಅವ್ರಿಗೆ ಕಾಲ್ ಮಾಡಿ ಕೇಳ್ಕೊಬೇಕಾಗಿತ್ತು ನಾವು ಇದು ಹೆಂಗ್ ಮಾಡೋದು ಅದು ಹೆಂಗ್ ಮಾಡೋದು ಈ ಸಾರು ಹೆಂಗ್ ಮಾಡೋದು ಅಂತ ಇವಾಗ ಏನಿಲ್ಲ ಯೂಟ್ಯೂಬೇ ಆಗಿಬಿಟ್ಟಿದೆ ಎಲ್ಲ ಅತ್ತೆನೂ ಅಮ್ಮನೂ ಅತ್ತೆ ಮಾವ ದೊಡ್ಡವರು ಚಿಕ್ಕವರು ಎಲ್ಲ ಯೂಟ್ಯೂಬಲ್ಲೇ ಬಂದುಬಿಟ್ಟಿದೆ ಯೂಟ್ಯೂಬ್ಗೆ ಕೇಳಿಬಿಟ್ರೆ ಅದೇ ಹೇಳಿಬಿಡುತ್ತೆ ನಮಗೆ ಏನು ಬೇಕು ಏನು ಬೇಡ ಅಂತ ಅದರಲ್ಲೇ ನೋಡಿಕೊಂಡು ಮಾಡ್ಕೋಬೋದು ನಾವು ಆರಾಮಾಗಿ ಸರಿನಾ ಹ್ಞೂ ಆಮೇಲೆ ಟಿ ವಿ ಚಾನಲ ನೋಡ್ಬೋದು ರೀ ಅದು ಎಲ್ಲ ಏನು ಅತ್ತೆ ಸೊಸೆ ಜಗಳ ನಾದಿನಿ ಸೊಸೆ ಜಗಳ ಗಂಡ ಹೆಂಡತಿ ಜಗಳ ಅವ್ನು ಮೂರನೇಯವನ್ಗೆ ಲಾಭ ಅಂತ ಬರೀ ಈ ಜಗಳಗಳು ಕಥೆಗಳು ನನಗೆ ಇಷ್ಟ ಇಲ್ಲಪ್ಪ ಅದು ಟಿ ವಿ ಚಾನಲ್ಸ್ಗಳು ಯೂಟ್ಯೂಬು ತುಂಬ ಯೂಸ್ ಆಗುತ್ತೆ ಒಳ್ಳೆಯತನನೇ ಬೇಡ್ಕೋಬೇಕು ಒಳ್ಳೆಯತನನೇ ಕೇಳಬೇಕು ನಾವು ಒಳ್ಳೆಯದನ್ನ ಕಲಿಬೇಕು ಏನಂತೀರಿ ನೀವು ಸರಿ ಅಲ್ವ ಆಮೇಲೆ ಟಿ ವಿಯಲ್ಲಿ ವ್ಯಾಯಾಮ ಮಾಡೋದು ಎಕ್ಸಸೈಜ್ ಮಾಡೋದು ಬೆಳಿಗ್ಗೆ ಹೊತ್ತು ಆಮೇಲೆ ದೇವ್ರ ಹತ್ರ ಏನು ಬೇಡ್ಕೋಬೇಕು ಏನು ನಮಾಜ್ ಮಾಡಬೇಕು ಅದನ್ನೂ ತೋರಿಸುತ್ತೆ ಅದರಲ್ಲಿ ಒಳ್ಳೆಯ ತಿಂಡಿ ತಿನಿಸುಗಳು ಸ್ಪೋರ್ಟ್ಸ ಎಂಟರ್ಟೈನ್ಮೆಂಟ್ ಏನಿದೆ ಅದೂ ತೋರ್ಸ್ಬೋದು ಆದರೆ ಅಡುಗೆಗಳ್ಗೆ ಮಾತ್ರ ಯೂಟ್ಯೂಬಲ್ಲಿ ತುಂಬ ಸೂಪ್ಪರ್ ಸೂಪ್ಪರ್ ಇದೆ ಇರೋದು ರುಚಿಕರವಾದುದ್ದು ನಾವು ಮಾಡಲೇ ಇಲ್ಲ ಅದು ಏನಾದರೂ ಒಂದು ನಾವು ಟ್ರೈ ಮಾಡೋಣ ಆ ಥರ ತೋರ್ಸಿದೆಲ್ಲ ಅಂತ ಅದೇ ಮೈಂಡ್ಗೆ ಬರಬೇಕು ಅಷ್ಟು ಮಾಡ್ಬೋದು ನೋಡಿ ಇದರಲ್ಲಿ ತುಂಬ ಸುಲಭವಾಗುತ್ತೆ ಮಾಡ್ಬೋದು ಯೂಟ್ಯೂಬ್ ಚಾನೆಲ್